ನಮ್ಮ ಜೀವನದಲ್ಲಿ ಕನ್ನಡ ಎಂಬುವುದು ತುಂಬ ಬಹಳ ಮುಖ್ಯವಾದ ಭಾಷೆ ಮಾತೃ ಭಾಷೆ ಆಗಿದ್ದು ಇದು ನಮ್ಮ ಜೀವನದಲ್ಲಿ ಹೋ ಹಾಂ ಮಾತಾಡಲು ಆಗಿರ್ಬೋದು ಮಕ್ಕಳ ಜೊತೆ ಆಗಿರ್ಬೋದು ದೊಡ್ಡವ್ರ ಜೊತೆ ಆಗಿರ್ಬೋದು ಹೇಗ್ ಮಾತಾಡಬೇಕು ಅನ್ನೋದು ಕನ್ನಡ ಕಲಿಸಿ ಕೊಡುತ್ತದೆ ಇದರಿಂದ ನಮಗೆ ಟ್ರಾನ್ಸೆಷನ್ ಮಾಡೋಕು ಸಹ ತುಂಬ ಆಗಿದೆ ಕನ್ನಡ ನಮ್ಮ ಹೆಮ್ಮೆ ನಮ್ಮ ತೇಮ್ ದೇಶದ ಮಾತೃ ಭಾಷೆ ಆಗಿದ್ದು ಕನ್ನಡದ ಮಗಳು ಅಂತ ಹೇಳ್ಕೋಳಕೆ ನನಗೆ ತುಂಬ ತುಂಬ ಹೆಮ್ಮೆ ಆಗುತ್ತದೆ ಕನ್ನಡ ಕಲಿಯೋದಕ್ಕೆ ನಂಗೆ ತುಂಬ ಇಷ್ಟ ಕನ್ನಡ ಅಂದರೆ ನನಗೆ ಇಂಗ್ಲೀಷ್ಕ್ಕಿಂತ ಕನ್ನಡ ಭಾಷೆ ಅಂದರೆ ನನಗೆ ತುಂಬ ಇಷ್ಟವಾ ಆಗುವ ಲಾಂಗ್ವೇಜ್ ಆಗಿದ್ದು ಇದು ಸಾಹಿತ್ಯ ಕಾವ್ಯ ಕಲಾತ್ಮಕ ವೀಹಗಳಲ್ಲಿ ಸಹ ಬಳಸ್ತಾ ಬಳ್ಸುತ್ತಾರೆ ಕುವೆಂಪು ಆಗಿರ್ಬೋದು ದರಾ ಬೇಂದ್ರೆಯವರು ಆಗಿರ್ಬೋದು ಇವರೆಲ್ಲಾ ಕಾವ್ಯದಲ್ಲಿ ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಬಹುಮುಖ್ಯ ಅಂದರೆ ಒಂಬತ್ತು ಜನ ಕನ್ನಡದಲ್ಲಿ ಕಾವ್ಯಗಳು ಬರೆದು ಕವಿತೆಗಲು ಬರೆದು ಜ್ಞಾನಪೀಠ ಪ್ರಶಸ್ತಿಯನ್ನು ನಮ್ಮ ಕನ್ನಡ ಕನ್ನಡ ಬಾ ಕನ್ನಡ ಭಾಷೆಗೆ ದೊರಕಿಸಿ ಕೊಟ್ಟಿದ್ದಾರೆ ಇದರಿಂದ ನಮಗೆ ನಮ್ಮ ಹೆಮ್ಮೆ ಅಂತ ಹೇಳ್ಕೊಳೋದಕ್ಕೆ ಆಗುತ್ತದೆ ಇದರಿಂದ ನಮಗು ಸಹ ಕ ಇವರೆಲ್ಲ ನಮ್ಮ ಕವಿತೆಗಳ್ನೆಲ್ಲ ಬರೆದು ಕೊಟ್ಟಿದ್ದಾರೆ ಅಂತ ಹೇಳೋದಕ್ಕು ಸಹ ಹೆಮ್ಮೆ ಆಗುತ್ತದೆ ಕನ್ನಡ ಭಾಷೆಯನ್ನು ಎಲ್ಲೋದ್ರು ಹೆಮ್ಮೆಯಿಂದ ಮಾತಾಡಲು ಇಷ್ಟ ಪಡುತ್ತೇವೆ ಮತ್ತು ಇದರಿಂದ ಹೀಗೆ ಎಲ್ಲೇ ಹೋದ್ರು ಟ್ರಾಂಜೇಷನ್ ಮಾಡೋಕ್ ಕಷ್ಟ ಆಗುತ್ತೆ ಅನ್ನೋದು ಒಂದು ಬಿಟ್ಟರೆ ಕನ್ನಡ ಆ ಕನ್ನಡ ನಾಡಲ್ಲಿ ಹುಟ್ಟಿದ್ದೇನೆ ಅಂತ ಹೇಳೋದಕ್ಕೆ ತುಂಬ ಇಷ್ಟ ಪಡ್ತೇನೆ ಇದರಿಂದ ನಮಗೆ ಒಳ್ಳೇದು ಆಗಿದೆ ಕನ್ನಡ ಅಂತ ಹೇಳ್ಕೊಳಕೆ ನನಗೆ ಹೆಮ್ಮೆ ಆಗುತ್ತದೆ ಕನ್ನಡ ಭಾಷೇ ನಂಗೆ ಕಲಿಲಿಕ್ಕೆ ತುಂಬ ತುಂಬ ಇಷ್ಟ ಆಗಿದೆ ಇಂಗ್ಲೀಷ್ಗಿಂತ ಕನ್ನಡ ಕನ್ನಡಕ್ಕೆ ನಾನು ಹೆಚ್ಚು ಒತ್ತನ್ನು ಕೊಡುತ್ತೇನೆ ಕನ್ನಡದಿಂದ ತುಂಬ ಉಪಯೋಗವಾಗಿದೆ ನನಗೆ